ಹದಿಮೂರು ಜನ್ವರಿ ಒಂದು ಸಾವಿರ ಒಂಬೈನೂರ ಇಪ್ಪತ್ತೆರಡು ಇಪ್ಪತ್ತು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತು ನಾಲ್ಕು ಜನ್ವರಿ ಎರಡು ಸಾವಿರ ಇಪ್ಪತ್ತೊಂದು ಐದು ಜನ್ವರಿ ಎರಡು ಸಾವಿರ ಇಪ್ಪತ್ತ ಮೂರು ಹದಿನೆಂಟು ಫೆಬ್ರವರಿ ಒಂದು ಸಾವಿರ ಎಂಟು ನೂರ ಮೂವತ್ತ್ಮೂರು